ಹಲೋ ಹೇಳಿ ಮೇಡಮ್ ಹೌದು ಹೇಳಿ

ಹೌದು ಹೌದು ಹಾಂ

ಅಮ್ಮ ನಿಮಗೆ ಈಗ ಸ್ಕೊಯರ್ ಫೀಟು ಅಮ್ಮ ಅಮ್ಮ ಈಗ ನಿಮಗೆ ಯಾವ ಡೈಮೆನ್ಶನಲ್ಲಿ ಸೈಟ್ ಬೇಕಾಗಿದೆ ನಿಮಗೆ ಸ್ವಲ್ಪ ಆರ್ಟಿಸಿಸ್ಟಿಕ್ ಏನಂದರೆ ನೋಡಿ ಇದು ಸಿಟಿಗೆ ನಿಯರ್ ಬೈ ಆಗಿರೋದರಿಂದ ಮತ್ತೆ ಎಲ್ಲ ಫೆಸಿಲಿಟಿಸು ಇರೋದರಿಂದ ಒಂದು ರೆಸಿಡೆನ್ಶಿಯಲ್ ಯಾವುದೇ ರೀತಿಯಾದಂತಹ ಸದ್ದು ಗದ್ಲಗಳಿಲ್ಲ ಮತ್ತೆ ಸೈಟಿಗೂ ಕೂಡ ಇಲ್ಲಿ ಚದುರಡಿಯ ಹತ್ ಹತ್ತಿರ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ನಡಿತಾ ಇದೆ ಚದರಕ್ಕೆ ಚದ್ರ ಒಂದು ಚದರಕ್ಕೆ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಸ್ಕ್ವಾರ್ ಫೀಟ್ ನಡೀತಾ ಇದೆ ಅಮ್ಮ ಅಂದರೆ ಕಾಸ್ಟ್ಲಿ ಅಂದರೆ ಮೇಡಮ್ ನೋಡಿ ಏನಾಗಿದೆ ಅಂತಂದರೆ ನಿಮಗು ಗೊತ್ತಿದೆ ಇದು ಸಿಟಿಗೆ ಹತ್ತಿರ ಇದೆ ಜೊತೆಗೆ ಎಲ್ಲಾ ಫೆಸಿಲಿಟಿಸು ಇದೆ ಕೇಳಿ ಕೇಳಿ ನಾನು ಹೇಳ್ತಾಯಿದ್ದೆನೇ ಯಾಕೆ ಸುಮ್ಮ ಸುಮ್ಮನೆ ಏನು ಅಂತಂದರೆ ಇದು ಸ್ಕೊಯರ್ ಫೀಟು ಎಲ್ಲ ಕಡೆನೂ ಒಂದೇ ರೀತಿ ಇರೋದಿಲ್ಲ ಸ್ಕೊಯರ್ ಫೀಟು ಚೇಂಜ್ ಆಗ್ತಾ ಇರುತ್ತೆ ಈಗ ಅಪೊಲೊ ಇಲ್ಲಿ ಮೆಟಿ ಮೆಡಿಕಲ್ ಫೆಸಿಲಿಟೀಸ್ ಇರ್ಬೋದು ಅಥ್ವಾ ಟ್ರಾನ್ಸ್ಪೋರ್ಟೇಷನ್ಸ್ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಅನುಕೂಲ ಆಗಿದೆ ಮತ್ತೆ ಇಲ್ಲಿ ಹೆಚ್ಚಾಗಿ ಒಂದು ಎಲ್ಲರೂ ಕೂಡ ಮೈನ್ ಡಿಮ್ಯಾಂಡಿಂಗ್ ಏರಿಯಾ ಇದು ಡಿಮ್ಯಾಂಡಿಂಗ್ ಏರಿಯಾ ಇರೋ ಇರೋದರಿಂದ ನನಗೆ ಇದು ಚದರ ಅಡಿಗೆ ರೇಟ್ ಜಾಸ್ತಿನೇ ಆಗತ್ತೆ ಬೇಕಾರೆ ಕಡಮೆ ಬೇಕು ಅಂತಂದರೆ ಹೇಳಿ ನಿಮಗೆ ಬೇರೆ ಕಡೆ ಇದು ಬಿ ಜಿ ಎಸ್ ಬಿಟ್ಟು ನಿಮಗೆ ಬೇರೆ ಕಡೆ ನಾನು ಕೊಡಿಸಿ ಕೊಡ್ತೀನಿ ಹ್ಞೂ ಹ್ಞೂ

ಮೇಡಮ್ ಸೇಮ್ ಸತ ಸೇಮು ಅಲ್ಲಿ ಎಲ್ಲಾರೆ ನೀವು ತ ತ ಟ್ವೆಂಟಿ ತರ್ಟಿನಾದರೂ ತಗೊಳ್ಳಿ ಅಥವ ಟ್ವೆಂಟಿ ತರ್ಟಿ ಅಂತು ಇಲ್ಲಿ ಸಿಗೋದಿಲ್ಲ ಬಿಡಿ ಇನ್ನ ಇದು ಮಿನಿ ಸ ಕಡಿಮೆ ಮೇಡಮ್ ಇಲ್ಲೆಲ್ಲಾ ಕೂಡ ಅಪ್ರೂವ್ಡ್ ಅಪ್ ಮೂಡ ಸೈಟ್ಸ್ಸೆ ಯಾವುದು ಕೂಡ ಬೇರೆ ಮೂಡ ಇಲ್ಲದೆ ಇರ್ತಕ್ಕಂಥ ಸೈಟ್ಸ್ಗಳು ಯಾವುದು ಇಲ್ಲ ಇದು ಮೈಸೂರ್ ಡೆವೆಲಪ್ಮೆಂಟ್ ಅತೋರಿಟಿಯಿಂದಾನೆ ಆರ್ಗಿತಕ್ಕಂತದ್ದು ಹಾಂ ಮೇಡಮ್ ನಾವು ಇಲ್ಲೆ ನಾವು ನಮ್ದು ನಮ್ದು ಡೆವಲಪರ್ ಈ ಒಂದು ಹುದ್ದೆನ ನಾವು ಸುಮಾರು ಕೇವಲ ಒಂದು ನಿನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿರದು ಒಂದು ಇಪ್ಪತ್ತು ವರ್ಷದಿಂದ ನಾವು ಮಾಡ್ಕೊಂಬತ್ತ ಇದ್ದೀವಿ ನಾವು ನಮ್ಮ ಹತ್ತಿರ ತಗೊಂಡು ಇರತಕ್ಕಂತ ಏನು ಕಸ್ಟಮರ್ಸ್ ಇದ್ದಾರೆ ಸೊ ಅವರು ಒಳ್ಳೆ ಅಭಿಪ್ರಾಯನೆ ಕೊಟ್ಟಿದ್ದಾರೆ ಹಾಂ ಆಯಿತು ಮ್ಯಾಮ್ ಆದರೆ ಇದರಲ್ಲಿ ಸ್ಕೊಯರ್ ಫೀಟಿನಲ್ಲಿ ಯಾವುದೆ ರೀತಿಯಾದಂತಹ ಕಡಿಮೆ ಆಗುದಿಲ್ಲ ಬೇಕಾದ್ರೆ ನೀವು ನಮ್ಮ ಹತ್ತಿರ ಇಲ್ಲಾಂದ್ರೆ ಇನ್ನೊಬ್ರ ಹತ್ತಿರನಾದ್ರೂ ನೀವು ವಿಚಾರ ಮಾಡಿಕೊಳ್ಳಿ ಓಕೆ ಹ್ಞೂ ಓಕೆ ಮೇಡಮ್